ಈ ಹಿಂದೆ ಪುರಾತನ ಕಾಲದಲ್ಲಿ ಕೊಳವೆ ಬಾವಿಗಳನ್ನು ಬಳಸ್ತಿದ್ದರು ಯಥೇಚ್ಛವಾಗಿ ಹಳ್ಳಿಗಳಲ್ಲಿ ಕೊಳವೆ ಬಾವಿಗಳನ್ನು ಬಳಸ್ತಿದ್ದರು ಒಂದು ಕೊಳವೆ ಬಾವಿ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿಸುದಾದರೆ ಇಡೀ ಊರಿನ ಜನರಿಗೆ ಎಲ್ಲ ಜೀವಿಗಳಿಗೂ ನೀರನ್ನು ಒದಗಿಸುವುದು ಕೊಳವೆ ಬಾವಿಯಿಂದ ಈ ಹಿಂದೆ ಎಲ್ಲ ಪ್ರತಿ ಒಂದು ಮಗುವಿನಿಂದ ಹಿಡ್ದು ಪ್ರತಿ ಒಂದು ಜೀವಿಗೂ ಪ್ರತಿ ಒಂದು ಇದಕ್ಕೂ ಕೂಡ ನೀರು ನಾವು ಕೊಳವೆ ಬಾವಿಗಳಿಂದ ಸೇದಿಬಿಟ್ಟು ಅದನ್ನು ಇದು ಮಾಡುತ್ತಿದ್ದೆವು ಆ ಒಂದು ಕೊಳವೆ ಬಾವಿಗಳನ್ನು ನಾವು ನೋಡಿದ್ದೆ ಆಗಲೇ ಈ ಹಿಂದೆ ನಮ್ಮ ಪುರಾತನ ನಮ್ಮ ತಾತ ಮುತ್ತಾತಗಳ ಕಾಲಗಳಿಂದನು ನಾವು ಮಾಡುತ್ತಾ ಬಂದಿದ್ದೆ ನಮ್ಮ ಹಳ್ಳಿಯಲ್ಲಿ ಒಂದು ದೊಡ್ಡ ಒಂದು ಕೊಳವೆ ಬಾವಿ ಅಂತಂತ ನೋಡಿದರೆ ದೊಡ್ಡ ಮಲೆನಾರ್ ಮೂಲೆಲಿ ಒಂದು ಕೊಳವೆ ಬಾವಿ ಇದೆ ಅದನ್ನು ನಾವು ನೋಡಿದ್ದು ಒಂದು ಕೊಳವೆ ಬಾವಿ ಒಂದು ಊರಿಗೆ ಬಹಳಷ್ಟು ಮುಖ್ಯ ನೀರಿನ ಅವಶ್ಯಕತೆ ಪ್ರತಿ ಒಂದು ಜೀವಿಗೂ ಇರೋ ಕಾರಣದಿಂದ ಕೊಳವೆ ಬಾವಿನ ಅವಶ್ಯಕತೆ ಬಹಳಷ್ಟು ಇದೆ ನೀರು ಇಲ್ಲದೆ ಯಾವ ಜೀವಿಯೂ ಕೂಡ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಇದೊಂದು ನೈಸರ್ಗಿಕ ಮೂಲ ಈ ಒಂದು ನೈಸರ್ಗಿಕ ಅಂಶವಿಲ್ಲದೆ ಜೀವಿಗಳು ಬದುಕೋದು ಬಹಳ ಕಷ್ಟ ಇದರಿಂದಾಗಿ ಕೊಳವೆ ಬಾವಿಯ ಅವಶ್ಯಕತೆ ನಮ್ಮ ಒಂದು ಜೀವನದಲ್ಲೆ ಅದು ಮುಖ್ಯ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇವತ್ತಿನ ದಿನದಲ್ಲಿ ನೀರಿಲ್ಲದೆ ಯಾವ ಪ್ರಾಣಿಯೂ ಯಾವ ಪಕ್ಷಿಯೂ ಯಾವ ಜೀವಿಯೂ ಯಾವ ಮರವೂ ಯಾವುದೂ ಕೂಡ ಬದುಕಲು ಅಸಾಧ್ಯ ಒಂದು ಕೊಳವೆ ಬಾವಿ ಇದ್ದರೆ ಇಡಿ ಊರನ್ನೇ ಇಡಿ ಜೀವಿಗಳನ್ನೇ ಬದುಕಿಸುವಷ್ಟು ಇರುತ್ತದೆ ಯಾಕಂದರೆ ಅದ್ರಲ್ಲಿ ನೀರಿರುವ ಕಾರಣ ಅದು ಬದುಕಿಸಬಲ್ಲದು